ಹಾಂ ಹಲೋ ಸರ್ ಹಾಂ ಹೇಳಿ ಸರ್ ಗುಡ್ ಈವ್ನಿಂಗ್ ಹಾಂ ಹೇಳಿರಿ ಸರ್

ಹಾಂ ಸರ್

ಸರ್ ಇವಾಗ ಲಾಸ್ಟ್ ವೀಕ್ ಏನು ಕಾಲ್ ಆಫೀಸ್ ಕ್ಯಾಂಪಸಲ್ಲಿ ಈವೆಂಟ್ ಆಯ್ತಲ್ಲ ಸರ್ ಆವಾಗ ನಾವು ಲಾಗ್ ಆಫ್ ಆಗೋವಾಗ ಆ್ಯಕ್ಚುಲಿ ಈವೆಂಟ್ ಇದ್ದಿದ್ದು ಟ್ಯೂಸ್ಡೇ ದಿವಸ ಸೋ ಮಂಡೇ ಈವ್ನಿಂಗ್ ಫೋರ್ ಒ ಕ್ಲಾಕ್ ನಾವೆಲ್ಲ ಆಫೀಸಿಂದ ಲಾಗ್ ಆಫ್ ಆಗೋವಾಗ ಮ್ಯಾನೇಜರ್ ಸರ್ ಬಂದು ಅನೌನ್ಸ್ ಮಾಡಿ ಹೋದರು ಮತ್ತು ಇವಾಗ ಯಾರು ಯಾರು ಆಫೀಸಲ್ಲಿ ಪ್ರೆಸೆಂಟ್ ಇಲ್ಲ ಯಾರು ಯಾರು ವರ್ಕ್ ಫ್ರಮ್ ಓಮಾಗೆ ಇದಾರೆ ಅವ್ರು ಎಲ್ರನ್ನು ಇನ್ಫಾರ್ಮ್ ಮಾಡಿರಿ ಅಂತ ಹೇಳಿದರು ಇನ್ನೊಂದು ಸರ್ತಿ ಲಾಸ್ಟ್ ಮಂತ್ ಇತ್ತಲ್ಲ ಸರ್ ದಿವಾಲಿ ಸಲುವಾಗಿ ಅಂತ ಆ ಟೈಮಲ್ಲಿ ಗೂಗಲ್ ಮೀಟ್ ಅರೆಂಜ್ ಮಾಡಿದ್ದರು ಒಂದು ಸರ್ತಿ ಲಿಂಕ್ನ ಶೇರ್ ಮಾಡಿ ಗೂಗಲ್ ಮೀಟ್ನಿಂದ ಇನ್ಫಾರ್ಮ್ ಮಾಡಿದ್ದರು ಮತ್ತು ಈಗ ರೀಸೆಂಟಾಗಿ ಆಯ್ತಲ್ಲ ಸರ್ ಒಂದು ತ್ರೀ ಡೇಸಿಂದ ಅವಾಗ ತುಂಬ ಜನಕ್ಕೆ ಗೊತ್ತೇ ಆಗಿರಲಿಲ್ಲ ಸರ್ ಅದು ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಇಲ್ಲ ಸರ್ ಈಗ ಲಾಸ್ಟ್ ಟ್ಯೂಸ್ಡೇದಂತ ಈವೆಂಟ್ ಬಗ್ಗೆ ನೀವು ಏನು ಹೇಳ್ತಾ ಇದ್ದೀರಲ್ಲ ಸರ್ ಅದು ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ವೆಡ್ನಸ್ಡೇ ಒನ್ ಡೇ ಆಫ್ ಇತ್ತು ಸರ್ ಮಂಡೆ ಕೂಡ ಆಫ್ ಇತ್ತು ಸ್ಯಾಟರ್ಡೆ ಸಂಡೆ ಅಂತೂ ವೀಕೆಂಡ್ಸು ಎಲ್ಲ ಫ್ರೈಡೇ ಏನಾದರು ಹೇಳಿದ್ದರೆ ನಾವು ಏನಾದರು ಅರೇಂಜ್ ಮಾಡಿದೆ ಅರೇಂಜ್ಮೆಂಟ್ ಮಾಡಿಕೊಳ್ತ ಇದ್ವಿ ಈಗ ನನ್ನ ಕಲೀಗ್ಸೆ ನನ್ನ ಫ್ರೆಂಡ್ಸ್ ಒಂದು ಸ್ವಲ್ಪ ಏನು ಮಾಡಿದ್ದರು ಈಗ ಫೋರ್ ಡೇಸ್ ಆಫ್ ಸಿಗತ್ತೆ ಅಂತೆಲ್ಲ ಹೇಳಿ ಟ್ಯೂಸ್ಡೇ ಲೀವ್ ಹಾಕಿಬಿಟ್ಟು ಅವ್ರು ಅವ್ರ ನೇಟಿವ್ ಪ್ಲೇಸ್ಗಳ್ಗೆ ಹೋಗಿದ್ದರು ಸರ್ ನಮ್ಗೆ ಗೊತ್ತಾಗಿದ್ದೂ ಮಂಡೆ ನೈಟು ಟ್ಯೂಸ್ಡೇಗೆ ಈವೆಂಟ್ ಇದೆ ಅಂತ ಹೇಳಿ ನಾವು ಲೋಕಲೈಟ್ಸ್ ಇದ್ವಿ ನಾವು ಬಂದ್ವಿ ಕೆಲ್ವೊಂದು ಜನ ಯಾರು ಅವ್ರ ನೇಟಿವಲ್ಲಿ ಇದ್ದಾರೆ ಅವ್ರು ಬರೋದಕ್ಕೆ ಕಷ್ಟ ಆಗುತ್ತಲ ಸರ್ ಅದಕ್ಕೆ ಅವ್ರು ಬರಕ್ಕೆ ಆಗಲಿಲ್ಲ ಈ ರೀತಿ ಪ್ರಾಬ್ಲಮ್ಸ್ನು ಅರೈಸ್ ಆಗುತ್ತೆ ಸೊ ಇಟ್ಸ್ ಬೆಟರ್ ನೀವು ಎರಡು ದಿವಸ ಅಥವಾ ಮೂರು ದಿವಸ ಹಿಂದೆ ನಮ್ಗೆ ಇನ್ಫಾರ್ಮ್ ಮಾಡಿದರೆ ಹ್ಞೂ

ಹಾಂ ಸರ್ ಓಕೆ ಸರ್ ಓಕೆ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್